ಹಲೋ ಮೇಡಮ್ ನಮಸ್ಕಾರ ನಿಮ್ಮ ಶಾಲೆಗೆ ಇವತ್ತು ನಾನು ಭೇಟಿ ಮಾಡ್ತಾಯಿದ್ದೀನಿ ನನ್ನೆಸ್ರು ಭಾನುಮತಿ ಅಂತ ಹೆಲ್ತ್ ಸೂಪರ್ ವೈಸರು ನಿಮಗೆ ನಾವು ನಿಮ್ಮ ಮಕ್ಳಿಂದ ನಿಮ್ಮಕ್ಳಿಗೆ ನಾವೊಂದು ಸ್ವಲ್ಪ ಕೆಲವಾರು ಮಾಹಿತಿನ್ನ ಕೊಡೋಣ ಅಂತ ಬಂದಿದ್ದೀವಿ ಎಷ್ಟು ಜನ ಮಕ್ಳಿದ್ದಾರೆ ಮೇಡಮ್ ನಿಮ್ಮನೆಲ್ಲಿ ಅಷ್ಟೆಯಾ ಐವತ್ತು ಜನರಾ ಯಾಕೆ ಮೇಡಮ್ ನೂರೈವತ್ತು ನಿಮ್ಮ ಒಂದು ಟಾರ್ಗೇಟ್ ಇದೆಯಲ್ಲ ಸ್ಟ್ರೆಂತ್ ಏನಾಯ್ತು ಯಾಕೆ ಅವ್ರೆಲ್ಲ ರಜಾನ ಮೇಡಮ್ ಬಂದಿಲ್ವ ಎಷ್ಟು ಜನ ಬಂದಿದ್ದಾರೆ ಮೇಡಮ್ ಟೋಟಲಿ ನೂರು ಜನರಾ ಓಕೆ ಓಕೆ ನಾನು ಅವರಿಗೆ ನಾನು ಮೊಬೈಲ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡು ಬಂದಿದ್ದೀನಿ ಇವತ್ತು ಮೊಬೈಲ್ನಿಂದ ಏನು ಹಾ ಮೊಬೈಲ್ ಅಂದರೆ ಏನು ಅದರಿಂದ ಏನು ತೊಂದರೆ ಅದರಿಂದ ಏನು ಲಾಭ ನಷ್ಟ ಲಾಭವನ್ನು ಹುಡುಗ್ರಿಗೆ ತಿಳಿಸೋಣ ಅಂತ ಬಂದಿದ್ದೀನಿ ನಾನು ದಯವಿಟ್ಟು ಎಲ್ಲವೂ ಚೇರ್ಸ್ ಹಾಕಿ ಕೂರಿಸಿ ಮೇಡಮ್ ಮಕ್ಕಳನ್ನ ಆಯ್ತು ಮೇಡಮ್ ರೆಡಿ ಇದ್ದಾರ ಓಕೆ ಮೇಡ ಮಕ್ಳೇ ಇವತ್ತಿನ ದಿವಸ ನಿಮ್ಮ ಶಾಲೆಗೆ ನಾನು ಭೇಟಿ ಮಾಡಿ ನಿಮಗೆ ಮೊಬೈಲ್ ಬಗ್ಗೆ ಒಳ್ಳೆದ ಕೆಟ್ಟದ ಅಂತ ತಿಳಿಸ್ತೀನಿ ಇದನ್ನು ತುಂಬನೇ ಕಂಟ್ರೋಲಾಗಿ ಕೂತ್ಕೊಂಡು ಅದು ಅಲ್ದೇ ಪಿನ್ ಡ್ರಾಪ್ ಸೈಲೆಂಟಾಗಿ ನಾ ಹೇಳೋ ಒಂದು ಪಾಠವನ್ನು ನೀವು ಕೇಳಿ ತಿಳ್ಕೊಬೇಕು ಒಳ್ಳೆದನ್ನು ಆರಿಸ್ಕೊಳ್ಳಿ ಕೆಟ್ಟದ್ದನ್ನು ಬಿಸಾಕಿ ಇದೇ ಬೇಕಾಗಿರೋದು ಮೊಬೈಲ್ ಆಧುನಿಕ ಕಾಲ ಈಗ ಮೊಬೈಲ್ ಬಂದಿರೋದು ಈಗೀಗ ಆ ಕಾಲದಲ್ಲಿ ಆ ಒಂದು ಜನ್ರೇಶನ್ನಲ್ಲಿ ಹಿಂದಿನ ಕಾಲದಲ್ಲಿ ಯಾವ ಮೊಬೈಲು ಇರ್ಲಿಲ್ಲ ಯಾವ ಫೋನು ಇರ್ಲಿಲ್ಲ ಏನು ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಯಾರ್ಗಾನ ತಿಳಿಸ್ಬೇಕು ಏನಾನ ಹೇಳ್ಬೇಕು ಅಂದರೂ ಕೂಡ ನಮ್ಮತ್ರ ಯಾವುದೇ ಒಂದು ಮೊಬೈಲ್ಗಳು ಇರ್ಲಿಲ್ಲ ಹೌದ್ರಾ ಹಾಗಿರವಾಗ ಆ ಕಾಲದಲ್ಲೇನು ಮಾಡ್ತಾಯಿದ್ರು ಯಾವುದಕ್ಕು ಯಾರಕ್ಕನ ತಿಳಿಸಬೇಕೆಂದ್ರೆ ಕಾಗದ ಮುಖಾಂತ್ರವಾಗಿ ತಿಳಿಸ್ತಾಯಿದ್ರು ಆ ಕಾಗದ ಹೋಗಿ ಸೇರೋದಕ್ಕೆ ಒಂದು ವಾರ ಆಗ್ತಾಯಿತ್ತು ಪೋಸ್ಟ್ನಿಂದ ಹೋಗ್ಬೇಕೆಂದ್ರೆ ಅದನ್ನೇ ಕಾಯ್ತಾಯಿದ್ರು ಜನ ಆದರೆ ಈಗ ನಮಗೆ ಮೊಬೈಲ್ ಬಂದಿದ್ದಾಗ್ಲಿಂದ ಎಲ್ಲ ಸೈಂಟಿಕ್ಸ್ ಎಲ್ಲವೂ ಜಾಸ್ತಿಯಾಗಿ ಹರಡಿ ಸೈಂಟಿಕ್ಸ್ ಎಲ್ಲಾನ ಕಂಡಿಡ್ದು ನಮಗೆ ಒಂದು ಮೊಬೈಲ್ ಅಂತ ನಮ್ಮ ಕೈಗಳ್ಗೆ ಕೊಟ್ಟಿದ್ದಾರೆ ಆದರೆ ಯಾರು ಬಳಸ್ಬೇಕು ಯಾರು ಬಳಸ್ಬಾರದು ಅನ್ನೋದು ನಮಗೆ ಗೊತ್ತಿಲ್ಲ ಐದು ವರ್ಷದ ಮಗುವೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರುತ್ತೆ ಸೊ ಅದು ತಪ್ಪು ಮನೆಯಲ್ಲಿ ತಂದೆ ತಾಯಿಗಳು ಮಗು ಅಳುತ್ತೆ ಅಂತ ಅದರ ಕೈಗೆ ಮೊಬೈಲನ್ನು ಕೊಡ್ಬಾರದು ಅದ್ರಿಂದ ಅನಾಹುತಗಳೇ ಆಗುತ್ತೆ ಕೆಲವಾರು ಸಲ ಮೊಬೈಲ್ ಇಟ್ಕೊಂಡಿದ್ದು ಕೂಡ ಬ್ಲಾಸ್ಟ್ ಆಗೋದು ಉಂಟು ಮಕ್ಳಿಗೆ ಅದರಿಂದ ಒಂದು ತೊಂದ್ರೆಯೂ ಆಗಿರುತ್ತೆ ಆ ಥರ ಇರುವಾಗ ಮೊಬೈಲ್ ಮಕ್ಳ ಕೈಗೆ ಕೊಡಬಾರ್ದು ಫಸ್ಟ್ ಪಾಯಿಂಟು ಎರಡನೇದಾಗಿ ಏಜ್ ವಯ್ಸ್ ಯಾವಾಗ ಶಾಲೆಗೆ ಬರೋ ಮಕ್ಳು ಮೊಬೈಲ್ ತೊಗೊಂಡು ಬರಬಾರ್ದು ಶಾಲೆಯಲ್ಲಿ ಏನು ನಡೆಯುತ್ತೆ ಯಾವ ಕ್ಲಾಸ್ ನಡೆಯುತ್ತೆ ಯಾರು ಏನು ಪಾಠ ಮಾಡ್ತಾರೆ ಗಮನವಿಟ್ಟು ಕೇಳೋದಕ್ಕೆ ಆಗೋಲ್ಲ ಯಾಕೆನ್ನಿ ನಿಮ್ಮ ಮೊಬೈಲ್ ಬರುತ್ತೆ ಆ ಯಾರೋ ಒಬ್ರು ಕಾಲ್ ಮಾಡ್ತಾರೆ ಮಾಡಿದ ತಕ್ಷಣ ನಿಮ್ಮ ಗಮನ ಪಾಠದ ಮೇಲೆಯಿಂದ ಮೊಬೈಲ್ಗೆ ಹೊರ್ಟೋಗುತ್ತೆ ಅಲ್ವ ಆ ಥರ ಆಗಬಾರ್ದು ಆದ್ರಿಂದ ನೀವು ಶಾಲೆಗೆ ಬರೋವಾಗ ಖಂಡಿತವಾಗ್ಲೂ ನೀವು ಫೋನನ್ನು ತೊಗೊಂಡು ಬರಲೇಬಾರ್ದು ಒಂದು ಎರಡ್ನೇದಾಗಿ ಏನಾಗುತ್ತೆ ಅಂದರೆ ನೀವು ಫೋನ್ನಲ್ಲೇ ಯಾವಾಗ ಅಡಿಟ್ಟಾಗ್ಬಾರ್ದು ಇಪ್ಪತ್ತ್ನಾಲ್ಕು ಗಂಟೆಯೂ ಕೆಲವಾರು ಮಕ್ಳು ಫೋನ್ನಲ್ಲಿ ಅಡಿಟ್ಟಾಗಿರ್ತಾರೆ ಮೊಬೈಲ್ ಯಾವಾಗು ಕೈಯಲ್ಲಿರುತ್ತೆ ತಪ್ಪು ಅದರಿಂದ ಏನಾಗುತ್ತೆ ಗೊತ್ತಾ ಕಣ್ಣಿನ ಲೆನ್ಸ್ ಇದಿದೆಯಲ್ಲ ಆ ಲೆನ್ಸ್ ಅಂದರೆ ಕಣ್ಣೊಳಗಡೆ ಇರುವಂಥ ಒಂದು ಸೆಂಟ್ರ್ನಲ್ಲಿರುವುದು ಲೆನ್ಸ್ ಅಂತ ಆ ಲೆನ್ಸು ಹಾಳಾಗುತ್ತೆ ತುಂಬ ಸೂಕ್ಷ್ಮವಾದದ್ದು ನಮ್ಮ ವಸ್ತು ಲೆನ್ಸು ಅದು ಕಣ್ಣು ಆ ಕಣ್ಣಿನ ದೃಷ್ಟಿ ಏನಾಗುತ್ತೆ ಅಂದರೆ ಹೋಗುತ್ತಾ ಹೋಗ್ತಾ ಕ್ಷೀಣಿಸಿಬಿಡುತ್ತೆ ಅದು ಕೆಲಸ ಮಾಡೋದು ಕಡಿಮೆ ಆಗಿಬಿಡುತ್ತೆ ಮಂಜಾಗುತ್ತೆ ಕಣ್ಣು ಆವಾಗೇನಾಗುತ್ತೆ ಅಂದರೆ ನಾವು ಕಣ್ಣನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ ದೂರದ ವಸ್ತುಗಳು ಕಾಣೋಲ್ಲ ಹತ್ರದ ವಸ್ತುಗಳು ಕಾಣೋಲ್ಲ ನಿಮಗೆ ಪಾಠ ಮಾಡ್ತಾಯಿದ್ರು ಬೋರ್ಡ್ ಮೇಲೆ ಬರಿತಾಯಿದ್ರು ಅದನ್ನು ಖಂಡಿತ ನೀವು ತಿಳ್ಕೊಳೋಕ್ಕಾಗೋಲ್ಲ ಯಾಕೆನ್ನಿ ನೀವು ಇಪ್ಪತ್ತ್ನಾಲ್ಕು ಗಂಟೆಯೂ ಮೊಬೈಲ್ನಲ್ಲಿರೋದ್ರಿಂದ ನೀವು ಅದನ್ನು ಅಡು ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಯಾವುದೇ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗೋಲ್ಲ ಎರಡ್ನೇದಾಗಿ ಮೊಬೈಲ್ನಿಂದ ಏನು ಮಾಡ್ತಾರೆ ಗೇಮ್ಸ್ ಈ ಗೇಮ್ಸ್ ಆಡೋದನ್ನು ಕಲೆತ್ಕೊಂಡ್ಬಿಟ್ಟು ಅದರಲ್ಲೇ ಎಲ್ಲರೂ ಗೇಮ್ಸ್ನಲ್ಲಿ ಅದೇ ಒಂದು ಒಂಥರ ದೊಡ್ಡದಾಗಿ ಒಂದು ಕೆಟ್ಟ ಅಭ್ಯಾಸವನ್ನು ಕಲೆತ್ಕೊಂಡ್ಬಿಟ್ಟು ಅದರಿಂದ ಕೂಡ ನಷ್ಟವನ್ನು ಅನುಭವಿಸ್ತಾರೆ ಇಲ್ಲ ಮೂರನೇದಾಗಿ ಯಾರೋ ಒಬ್ಬರು ಫೋನ್ ಮಾಡ್ದಾಗ ಏನೋ ಒಂದು ಮಾಡ್ದಾಗ ನೀವೇನು ಮಾಡ್ತೀರಿ ಅವ್ರು ಯಾರು ಏನುಂತ ತಿಳಿದೇ ಅವ್ರನ್ನು ಹುಡುಕೊಂಡೋಗ್ತೀರಿ ಅಥ್ವಾ ಇಲ್ಲ ನಿಮ್ಮ ಸ್ನೇಹಿತರೇ ಆಗಲಿ ಫೋನ್ ಮಾಡ್ತಾರೆ ಇಲ್ಲಿ ಬಾ ನಮಗೇನೋ ಕಷ್ಟ ಇದೆ ಅದನ್ನು ನೋಡೋಣ ಬಾ ಅಂತಾರೆ ನೀವು ಹಿಂದೆ ಮುಂದೆ ನೋಡದೇ ಏನು ಮಾಡ್ತೀರಿ ಮೊಬೈಲ್ ಕೈಯಲ್ಲಿಟ್ಕೊಂಡು ಒಂದೇ ಓಟ ಹೋಗ್ತೀರಿ ಅಲ್ಲಿ ಏನು ನಡ್ದಿರುತ್ತೆ ಅಲ್ಲಿ ಏನು ಜಗಳ ಆಗಿರುತ್ತೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೋದ ಆಗಬಾರ್ದ ಅನ್ನೋದು ಕೂಡ ಗೊತ್ತಿರೋಲ್ಲ ಯಾಕೆಂದ್ರೆ ಅವನು ಬಂದು ನಿಮಗೆ ಸುದ್ದಿ ಮುಟ್ಟಿಸೋಕ್ಕಾಗೋಲ್ಲ ಫೋನ್ ಮಾಡೋದ್ರಿಂದ ಏನು ಮಾಡ್ತೀರಿ ಆದಷ್ಟು ಬೇಗ ನೀವು ಒಂದೇ ಕ್ಷಣದಲ್ಲಲ್ಲೋಗಿ ಸೇರ್ಕೊಂಡ್ಬಿಡ್ತೀರಿ ಎರಡನೇದಾಗಿ ಫಾರಿನಲ್ಲಿರ್ತಾರೆ ನಮ್ಮ ಒಂದು ನೆಂಟ್ರುಗಳು ಆದರೆ ಆ ಫಾರಿನ್ನಿಂದ ನಮಗೆ ಏನು ಗೊತ್ತಾಗುತ್ತೆ ಹೇಳಿ ನೋಡೋಣ ಈ ಮೊಬೈಲ್ನಿಂದ ಈ ಮೊಬೈಲಿಂದ ನಾವೇನು ಮಾಡ್ತೀವಿ ಅಂದರೆ ವೀಡಿಯೋ ಕಾಲ್ ಮಾಡ್ತೀವಿ ಅವರ ಮುಖವನ್ನು ನಾವು ನೋಡ್ತೀವಿ ಅವರ ಒಂದು ಕ್ಷೇಮ ಸಮಾಚಾರವನ್ನು ತಿಳ್ಕೊಳ್ತೀವಿ ಅವರನ್ನೇ ನಾವು ಖುದ್ದಾಗಿ ಎದುರಿಗೆ ನೋಡಿದಂಗಿರುತ್ತೆ ಸೊ ಅದು ಫೋನಿನ ಇಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆ ಒಳ್ಳೆ ಕಾರ್ಯಕ್ರಮವನ್ನು ನಾವು ನಿಜವಾಗ್ಲು ಬಯಸೋಣ ಅದನ್ನು ಬೇಕು ಅನ್ನೋಣ ಅದನ್ನಾವು ಇಟ್ಕೊಳ್ಳೋಣ ಆದರೆ ಫೋನ್ ಕೆಟ್ಟದ್ದನ್ನು ಮಾಡುತ್ತೆ ಒಳ್ಳೇದನ್ನು ಮಾಡುತ್ತೆ ದಯವಿಟ್ಟು ನೀವು ಫೋನುಗಳನ್ನು ಉಪ್ಯೋಗಿಸುವಾಗ ಉಪ್ಯೋಗಿಸುವಾಗ ನೋಡಿ ಮಾಡಿ ಹಿಂದೆ ಮುಂದೆ ನೋಡ್ಕೊಳ್ಬೇಕು ನೀವು ಯಾವಾಗು ಫೋನ್ ತುಂಬ ಕೆಟ್ಟದ್ದು ಅಲ್ಲ ಒಳ್ಳೇದೂ ಅಲ್ಲ ಮೀಡಿಯಮ್ನಲ್ಲಿರುತ್ತೆ ನಾವು ಯಾವ್ಥರ ಬಳಸಿದ್ರೆ ಆ ಥರ ನಮಗೆ ಅನುಕೂಲ ಆಗುತ್ತೆ ಅದನ್ನು ನಾನು ತಿಳ್ಕೊಳ್ಬೇಕು ಅಂತೆಯೇ ಮಕ್ಳೇ ನಿಮಗೆ ನಾವು ಈ ಥರ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀವಿ ಎಂದಿಗೂ ಫೋನನ್ನು ನಂಬಬೇಡಿ ಮಕ್ಳು ಓದುವ ಮಕ್ಳು ಯಾವತ್ತೇ ಆಗಲಿ ಫೋನಿಗೆ ಅಡಿಕ್ಟಾಗಬಾರ್ದು ಓದಿನ ಮೇಲೆ ಗಮನ ಬರೋಲ್ಲ ಫೋನ್ ಮೇಲೆ ಗಮನ ಬರುತ್ತೆ ಮತ್ತೆ ಅದರಿಂದ ನಾವೇನು ಮಾಡ್ತೀವಿ ಗೇಮ್ಸ್ ಆಡೋಣ್ವ ಅದು ಮಾಡೋಣ್ವ ಇದನ್ನು ಮಾಡೋಣ ಯಾರಿಗೇನು ಮಾಡೋಣ ಎನ್ನೋದೇ ಒಂದು ಕೆಟ್ಟ ಅಭ್ಯಾಸಗಳೆ ನಾವು ಅಲ್ಲಿರುತ್ತೆ ಆದ್ರಿಂದ ನಾವು ಆ ಥರ ಮಾಡ್ದಂಗೆ ನಾವು ನಮ್ಮನ್ನು ಕಾಪಾಡ್ಕೊಬೇಕು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ನಮ್ಮ ಕಣ್ಣುಗಳ ದೃಷ್ಟಿಯನ್ನು ಕಾಪಾಡ್ಕೊಬೇಕು ಅಂದರೆ ನಾವು ಫೋನ್ನಿಂದ ದೂರ ಇರಬೇಕು ಯಾವತ್ತಿಗೂ ಫೋನು ಒಳ್ಳೆಯದಲ್ಲ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಮಕ್ಳಲ್ಲಿ ಮಾತ್ರ ಇದು ಒಳ್ಳೆದಲ್ಲ ದೊಡ್ಡವರು ಅವ್ರು ಆದರು ಪರವಾಗಿಲ್ಲ ಅವರಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿರುತ್ತೆ ಅಥವಾ ಅವರು ಮನೆಗಳಿಗೆ ಏನೋ ಫೋನ್ ಮಾಡಬೇಕಾಗುತ್ತೆ ಯಾರೋ ಒಬ್ರು ಏನೋ ಒಂದು ಅನಾಹುತ ಆದಾಗ ತಕ್ಷಣ ಇಂಟಿಮೇಶನ್ ಕೊಡ್ಬೇಕೆಂದ್ರೆ ನಮ್ಮ ಫೋನ್ ನಮ್ಗೆ ಕೆಲಸ ಮಾಡುತ್ತೆ ಆವಾಗ ಅದು ಸಹಾಯವಾಗುತ್ತದೆ ಈ ಒಂದು ಸಹಾಯವನ್ನು ನಾವು ಹೊಂದ್ಕೊಬೋದು ಆದರೆ ತಪ್ಪೂ ನಡೆಯುತ್ತೆ ಅದಕ್ಕಾಗಿ ನಾವು ದೂರ ಇರಬೇಕು